ಎರಡು ಲಕ್ಷದ ಐವತ್ತೆಂಟು ಸಾವಿರ್ದ ನೂರಾ ಅರವತ್ತ್ಮೂರು ಎರಡು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ನೂರಾ ಅರವತ್ತ್ಮೂರು ಒಂದು ಲಕ್ಷದ ನಲ್ವತ್ತೆಂಟು ಸಾವಿರದ ನೂರಾ ಐವತ್ತೊಂಬತ್ತು ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ಐನೂರಾ ಅರ್ವತ್ತೊಂಬತ್ತು ನಾಲ್ಕು ಲಕ್ಷದ ಮೂವತ್ತು ಸಾವಿರದ ನೂರ ಐವತ್ತು